ಹಾಂ ಹಲೋ ಏನು ತರಕಾರಿ ವ್ಯಾಪಾರಸ್ತರು ಚೆನ್ನಾಗಿದೀರಾ ಹ್ಞೂ ನಾವು ಚೆನ್ನಾಗಿದೀವಿ ಏನೋ ನಾವು ಊರಿಗೋಗಿದ್ವಿ ಮೊನ್ನೆ ಬಂದ್ವಿ ಅದಕ್ಕೆ ಸ್ವಲ್ಪ ಮನೆಯಲ್ಲಿ ತರಕಾರಿ ಇಲ್ಲ ಸ್ವಲ್ಪ ತರಕಾರಿ ತಗೊಬೇಕ್ ಅಂತಂದು ಹೇಳಿ ಅಂದುಕೊಂಡ್ವಿ ಅದು ಲೇಟಾಗಿಬಿಡ್ತು ಮತ್ತು ತಾಜಾ ತರಕಾರಿ ಇದವಾ ಏನು ಬೀನ್ಸ್ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಉಳ್ಳಾಗಡ್ಡೆ ಹ್ಞೂ ಇದು ಇದದವಾ ಬೀಟ್ರೂಟು ಆಮೇಲೆ ಕೋಸ್ಗಡ್ಡೆ ಹ್ಞೂ ಹ್ಞೂ

ಯಾವ ಯಾವ ಅದ ರೇಟ್ ಎಷ್ಟೆಷ್ಟು ಅದ ರೇಟ್ ರೇಟ್ ಎಷ್ಟೈತಿ ಈಗ ತರ್ಕಾರಿಗಳದ್ದು ಹೇಳ್ರಿ

ಐವತ್ತು ರೂಪಾಯ ಹಾಂ ಮತ್ತೆ ಇದು ಟೊಮಾಟಿ ಪಲ್ಲೆ ಇದೆಯಾ ಹ್ಞೂ ಕಿರಿಕ್ಸಾಲಿ ಪಾಲಕ್ ಕಿರಿಕ್ಸಾಲಿ ಹುಂಚಿಕ್ಕಾ ಹ್ಞೂ ತಾಜಾ ಐತಾ ಯಾವಾಗ ತಗೊಂಬಂದೀರಿ ನೀವು ಈಗ ಬಂದಿದೇಯಾ ಮಾಲು ಮಾಲು ಬೆಳಗ್ಗೆ ಬಂದೈತ ಮತ್ತು ಬಾಡಿ ಹೋಗಿಬಿಟ್ಟಿರ್ತೈತಿ ಇಷ್ಟೊತ್ತನಕ ನಾಳೆನಾದ್ರು ಸಿಗುತ್ತೇನು ನಮ್ಗೆ ಒಂದು ಸ್ವಲ್ಪ ತಾಜಾ ಒಂದು ತಾಜಾ ತರಕಾರಿ ತರಕಾರಿ ಬೇಕು ಸ್ವಲ್ಪ ಮನೆಯಾಗ ಒಂದು ಕಾರ್ಯಕ್ರಮ ಐತೆ ಅದಕ್ಕೆ ಮತ್ತು ಪ್ರತಿಸಲವೂ ನಿಮ್ಗೆ ಹೇಳ್ತಿದ್ದೆವಲ್ಲ ಅದಕ್ಕೆ ಒಂದಿಷ್ಟೂ ತಾಜಾ ತರಕಾರಿ ಇತ್ತಪ್ಪ ಅಂತಂದ್ರೆ ನಮಗೂ ಒಂದು ಸ್ವಲ್ಪ ಚೆನ್ನಾಗಿರ್ತತಿ ಹ್ಞೂ ಅದಕ್ಕೆ ಫೋನ್ ಮಾಡಿ ವಿಚಾರ ಮಾಡ್ಬೇಕಂತ್ಹೇಳಿ ಮಾಡಿದೀನಿ ನಾವೂ ಊರಿಗೋಗಿದ್ವಿ ಈ ಈ ಬಂದಿದ್ವಿ ಆಯ್ತು ಆಯ್ತು ನಾಳೆ ಬೆಳಗ್ಗೆ ಬಂದು ತಗೊಂಡು ಹೋಗ್ತೀರಿ ಹ್ಞೂ ಓಕೆ ರೀ ಓಕ್